ನಾನು ನಮ್ಮ ಮನೆಗೆ ಅಥಿತಿಗಳು ಬಂದಾಗ ಅವರಿಗೆ ಮೊದಲು ನಿಂಬೆಹಣ್ಣಿನ ಶರಬತ್ ಮಾಡಿ ಕುಡೀಲಿಕ್ಕೆ ಕೊಡ್ತೇನೆ ಆಮೇಲೆ ಅವರಿಗೆ ಒಂದು ಐದು ಹತ್ತು ನಿಮಿಷ ಬಿಟ್ಟು ಅವರನ್ನು ಊಟಕ್ಕೆ ಹೇಳ್ತೇನೆ ಊಟಕ್ಕೆ ಊಟ ಮಾಡಿ ಹೋಗಬೇಕು ಅಂಥೇಳಿ ಹೇಳ್ತೇನೆ ಹಾಗೆ ಅವರು ಊಟಕ್ಕೆ ನಿಲ್ತಾರೆ ಅವರಿಗಾಗಿ ನಾನು ಅನ್ನ ಸಾರು ಪಲ್ಯ ಕೋಳಿ ಸುಕ್ಕ ಇದನ್ನು ಮಾಡಿ ಬಡಿಸ್ತೇನೆ ಹಾಗೆ ಅನ್ನ ಮಾಡಲಿಕ್ಕಾಗಿ ನಾನು ಪಾತ್ರೆಯಲ್ಲಿ ನೀರಿಟ್ಟು ನೀರು ಕುದಿದಾಗ ಅಕ್ಕಿಯನ್ನು ಹಾಕಿ ಅದು ಬೇಯ್ತದೆ ಅಲ್ಲಿಯೇ ಆ ಕೆಲಸವನ್ನು ಅಲ್ಲಿಯೇ ಬಿಟ್ಟು ಸಾರು ಮಾಡ್ಲಿಕ್ಕೆ ಹೋಗ್ತೇನೆ ಸಾರಿಗಾಗಿ ಒಂದು ನಾಲ್ಕು ಟೊಮೇಟೊ ಎರಡು ಕಾಳು ಮೆಣಸು ಒಂದು ಈರುಳ್ಳಿ ಇದನ್ನ ಹಾಕಿ ಹೆಚ್ಚಲಿಕ್ಕೆ ಶುರು ಮಾಡ್ತೇನೆ ಆಮೇಲೆ ಅದನ್ನು ಹೆಚ್ಚಿ ಆದ ಮೇಲೆ ಅದನ್ನು ಬೇಯ್ಸ್ಲಿಕ್ಕೆ ಇಡ್ತೇನೆ ಹಾಗೆ ಅಲ್ಲಿಯೇ ಸಾರು ಆಗ್ತಾಯಿರ್ತದೆ ಇನ್ನೊಂದು ಗ್ಯಾಸ್ನಲ್ಲಿ ನಾನು ಬದನೇಕಾಯಿಯನ್ನು ಸುಟ್ಟು ಅದರ ಚಟ್ನಿಯನ್ನು ಮಾಡ್ತೇನೆ ಅದಕ್ಕೂ ಎರಡು ಕಾಯಿ ಮೆಣಸು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಅದನ್ನು ಆ ಚಟ್ನಿಯನ್ನು ಮಿಕ್ಸಿಯಲ್ಲಿ ಹಾಕಿ ಜಾರಲ್ಲಿ ಹಾಕಿ ಚಟ್ನಿ ಮಾಡ್ತೇನೆ ಅಲ್ಲಿಗೆ ಅನ್ನ ಆಗ್ತದೆ ಸಾರು ಆಗ್ತದೆ ಮತ್ತು ಬದನೇಕಾಯಿ ಚಟ್ನಿಯು ಆಗ್ತದೆ ಆಮೇಲೆ ಕೋಳಿ ಸುಕ್ಕ ಅಂದರೆ ಅಂಗಡಿಯಿಂದ ಕೋಳಿಯನ್ನು ತರ್ತೇವೆ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಡ್ತೇನೆ ಒಂದು ಬದಿಯಲ್ಲಿ ಆಮೇಲೆ ಅದಕ್ಕೆ ಬೇಕಾದಂತಹ ಮಸಾಲೆಯನ್ನು ರೆಡಿ ಮಾಡ್ತೇನೆ ಫಸ್ಟಿಗೆ ಎರಡು ಬೇರೆ ಸೊಪ್ಪು ಕರಿಬೇವಿನ ಸೊಪ್ಪನ್ನು ಹಾಕಿ ಹುರಿತೇನೆ ಎಣ್ಣೆಯಲ್ಲಿ ಆಮೇಲೆ ಎರಡು ಲವಂಗ ಒಂದು ತುಂಡು ಚಕ್ಕೆ ಆಮೇಲೆ ಒಂದು ಹಿಡಿ ಕೊತ್ತಂಬರಿ ಬೀಜ ಒಂದು ಚಮಚ ಜೀರಿಗೆ ಇಷ್ಟನ್ನು ಹಾಕಿ ಹುರಿತೇನೆ ಹುರಿದಾದ ಮೇಲೆ ಮೆಣಸು ಹಾಕ್ತೇನೆ ಒಂದು ಹತ್ತು ಉದ್ದ ಮೆಣಸು ಒಂದು ನಾಲ್ಕು ಗಿಡ್ಡ ಮೆಣಸು ಇದನ್ನ ಹಾಕಿದ ಕೂಡಲೆ ಆ ಮಸಾಲೆಯನ್ನು ತೆಗೆದಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿ ಆಮೇಲೆ ಅದನ್ನ ತಂದು ಇಡ್ತೇನೆ ಆಮೇಲೆ ಅದಕ್ಕೆ ಬೇಕಾದಂತಹ ಒಂದು ಎರಡು ಟೊಮೇಟೊ ಎರಡು ಈರುಳ್ಳಿ ಕ ಹೆಚ್ಚು ಇಡ್ತೇನೆ ಆಮೇಲೆ ಪಾತ್ರೆಯಲ್ಲಿ ಎಣ್ಣೆಯನ್ನು ಇಟ್ಟು ಅದಕ್ಕೆ ಈ ಒಗ್ಗರಣೆ ಸೊಪ್ಪನ್ನು ಹಾಕಿ ಸಾಸಿವೆ ಆ ಸಾಸಿವೆ ಚಟಪಟ ಅಂಥೇಳಿ ಹೊಡಿತದೆ ಆಮೇಲೆ ಅದನ್ನು ಅದಕ್ಕೆ ಈರುಳ್ಳಿ ಆಮೇಲೆ ಅದು ಹುರಿದು ಆದ ಮೇಲೆ ಅದಕ್ಕೆ ಟೊಮೇಟೊವನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಅದು ಚೆನ್ನಾಗಿ ಬೆಂದ ಮೇಲೆ ತೊಳೆದಿಟ್ಟ ಕೋಳಿಯನ್ನು ಅದಕ್ಕೆ ಹಾಕ್ಬೇಕು ಕೋಳಿ ಪೀಸನ್ನು ಆಮೇಲೆ ಸ್ವಲ್ಪ ಹೊತ್ತು ಚಮಚದ ಮೂಲಕ ಕೈಯ್ಯಾಡಿಸಿ ನಂತರ ಈ ಮಸಾಲೆ ರೆಡಿ ಮಾಡಿಟ್ಟಿದ್ದನ್ನು ಅದಕ್ಕೆ ಸೇರಿಸಬೇಕು ಆಮೇಲೆ ಒಂದು ಹತ್ತು ನಿಮಿಷ ಬಾಯಿ ಮುಚ್ಚಿ ಅದನ್ನು ಬೇಯಲಿಕ್ಕೆ ಬಿಡಬೇಕು ಅದು ಚೆನ್ನಾಗಿ ಬೆಂದ ಮೇಲೆ ಉಪ್ಪು ಖಾರ ಸರಿ ಇದೆಯೋ ಇಲ್ಲವೋ ಅಂಥೇಳಿ ನಾವು ನೋಡಿಕೊಳ್ಳಬೇಕು ಆಮೇಲೆ ಅದನ್ನು ಕೆಳಗಿಟ್ಟು ಬಂದ ಅತಿಥಿಗಳಿಗೆ ಊಟಕ್ಕೆ ಕರೆಯೋದು ಆಮೇಲೆ ಅವರಿಗೆ ಅನ್ನ ಸಾರು ಪಲ್ಯ ಹಾಗೆಯೇ ಕೋಳಿ ಸುಕ್ಕ ಇದನ್ನು ಬಡಿಸಿ ಅವರು ತೃಪ್ತಿ ಆಗುವವರೆಗು ಉಂಡಮೇಲೆ ಅವರು ಸಂತೋಷ ಪಡ್ತಾರೆ ನಾವು ಕೂಡ ಸಂತೋಷ ಪಡ್ತೇವೆ ಆಮೇಲೆ ಅವರಿಗೆ ಆ ದಿನ ಸಂಜೆಯ ತಿಂಡಿ ತಿನಿಸುಗಳನ್ನು ತಯಾರಿಸಲಿಕ್ಕೆ ಶುರು ಮಾಡ್ತೇವೆ ಆ ಊಟ ಆದ ಮೇಲೆ ಅವರನ್ನು ಹೇಳ್ತೇವೆ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಹೇಳಿ ಆಮೇಲೆ ಅವರಿಗೆ ಚಹಾ ಆಗ್ಬೋದ ಕಾಫಿ ಆಗ್ಬೋದ ಅಂಥೇಳಿ ಕೇಳ್ತೇವೆ ಹಾಗೆಯೇ ಅವರು ಚಹಾ ಕುಡಿಯುವರಾದರೆ ಅವರಿಗೆ ಚಹಾವನ್ನು ಮಾಡ್ಲಿಕ್ಕೆ ಹೋಗ್ತೇವೆ ಹಾಗೆ ಅವರಿಗೆ ಸಂಜೆಗೆ ಒಂದು ಸಣ್ಣ ಎಣ್ಣೆ ತಿಂಡಿ ಈಗ ಎಲ್ಲ ಹೆಚ್ಚು ಯೂಸ್ ಮಾಡೋದಿಲ್ಲ ಆದ್ದರಿಂದ ಸ್ವಲ್ಪ ಅವಲಕ್ಕಿಯನ್ನು ಅವರಿಗೆ ಎಣ್ಣೆಯಲ್ಲಿ ಹುರಿದು ಒಗ್ಗರಣೆ ಹಾಕಿ ಆ ಅವಲಕ್ಕಿಗೆ ನೆಲಗಡಲೆ ಕಡಲೇಕಾಳು ಇದನ್ನೆಲ್ಲ ಹಾಕಿ ಸ್ವಲ್ಪ ಉಪ್ಪು ಮೆಣಸು ಬೆಲ್ಲ ಹಾಕಿ ಅದನ್ನು ಮಿಕ್ಸ್ ಮಾಡಿ ಅವರಿಗೆ ಚಹಾ ಮತ್ತು ಈ ಅವಲಕ್ಕಿ ತಿಂಡಿಯನ್ನು ತಿನ್ನಲಿಕ್ಕೆ ಕೊಡ್ತೇವೆ ಹಾಗೆಯೇ ಬೇರೆ ಬೇರೆ ತಿಂಡಿಗಳು ಕೂಡ ಮಾಡಲಿಕ್ಕೆ ಬರ್ತದೆ ಬೆ ಸಾಯಂಕಾಲ ಈ ಎಣ್ಣೆ ತಿಂಡಿ ಅಲ್ಲದೆ ನಾವು ಬಿಸ್ಕಿಟ್ ಆಮೇಲೆ ಚುರ್ಮುರಿ ಮಾಡ್ಬೋದು ಹೀಗೆ ಬೇರೆ ಬೇರೆ ತಿಂಡಿಗಳನ್ನು ಮಾಡ್ಬೋದು ಹಾಗೆಯೇ ಬೆಳಗ್ಗೆ ಬೇಕಿದ್ದರೆ ನೀರು ದೋಸೆ ಉದ್ದಿನ ದೋಸೆ ಆಮೇಲೆ ಇಡ್ಲಿ ಪುಂಡಿ ಗಟ್ಟಿ ಮಾಡ್ಬೋದು ಅಲ್ಲಿ ಅರಶಿಣ ಎಲೆ ಗಟ್ಟಿಯನ್ನು ಕೂಡ ಈಗ ಹೆಚ್ಚಾಗಿ ಮಾಡ್ತಾರೆ ಏಕೆ ಹೇಳಿದರೆ ಅದು ಜೀವಕ್ಕೆ ತುಂಬ ಒಳ್ಳೆಯದು ಅದರಲ್ಲಿ ಒಳ್ಳೆಯ ವಿಟಮಿನ್ಗಳು ಕೂಡ ಇರ್ತದೆ